ಹೊರಗೆ ಪಾರ್ಟಿ ಮಾಡುವ ಮತ್ತು ದೊಡ್ಡ ಸಂಭ್ರಮಾಚರಣೆಗಳು ಮತ್ತು ಕ್ಲಬ್ ಮದ್ಯ ಸೇವನೆಯಂತಹ ಆಧುನಿಕ ಬಗೆಯ ಮನರಂಜನೆಗಳನ್ನು ನಾವು ಇದ್ವರ್ಗೂ ಆಚರಣೆ ಮಾಡಿಲ್ಲ ಯಾಕೆಂದರೆ ಅದು ನಮ್ಮ ಸಂಸ್ಕೃತಿಗೂ ಸಹ ಧಕ್ಕೆ ತರುವಂತಹ ಕೆಲಸ ಹಾಗಾಗಿ ನಾವು ಆ ಥರ ಸಂಭ್ರಮಾಚರಣೆಗಳನ್ನು ಇಷ್ಟ ಪಡೋದೂ ಇಲ್ಲ ಇನ್ನು ಹಳ್ಳಿಗಳಲ್ಲಿ ಇಂತಹ ಪದ್ದತಿಗಳು ಇಲ್ಲ ಅಂತ ಹೇಳೋಕ್ಕಾಗಲ್ಲ ಇತ್ತೀಚಿನ ದಿನಗಳಲ್ಲಿ ಆಧುನಿಕತೆಯ ಪರಿಣಾಮದಿಂದ ಹಳ್ಳಿಗಳಲ್ಲೂ ಸಹ ಮದ್ಯಸೇವನೆಯಂತಹ ಮತ್ತು ಬರ್ತಡೇ ಪಾರ್ಟಿಯಂತಹ ಸಂಭ್ರಮಾಚರಣೆಗಳನ್ನ ದಿನನಿತ್ಯ ನಾವು ನೋಡ್ತಾನೇ ಬರ್ತಿದ್ದೀವಿ ಅದೊಂದು ಮಾನಸಿಕ ರೋಗವಾಗಿ ಪರಿವರ್ತನೆ ಆಗಿದೆ ಅಂತಾನೆ ಹೇಳ್ಬಹುದು ಇನ್ನು ನಗರಗಳಲ್ಲಿ ಬಂದಾಗಂತೂ ಅದು ಮಿತಿ ಮೀರಿದೆ ಈ ಬರ್ತಡೇ ಪಾರ್ಟಿ ಸೆಲೆಬ್ರೇಟ್ ಮಾಡೋದು ಯ ಸಣ್ಣ ಸಣ್ಣ ವಿಚಾರಗಳು ಸ ಗ್ ವಿಚಾರಗಳಿಗೂ ಸಹ ಅದು ಸಣ್ಣ ಸಣ್ಣ ಸಂತೋಷಗಳಿಗೂ ಸಹ ಈ ಥರ ಪಾರ್ಟಿ ಮಾಡೋದು ಮದ್ಯ ಸೇವನೆಯಂತಹ ದುಷ್ಚಟಗಳಿಗೆ ಜನರು ದಾಸರಾಗ್ತಿದ್ದಾರೆ ಅಂತಾನೆ ಹೇಳ್ಬಹುದು ಇದು ಸಮಾಜಕ್ಕೆ ಅನುಕೂಲಕರವಾದಂತಹ ಪದ್ದತಿ ಅಲ್ಲ ಅಂತಾನೆ ಹೇಳ್ಬಹುದು ಯಾಕೆಂದರೆ ಇದೇ ರೀತಿ ಸಮಾಜ ಸಮಾಜದಲ್ಲಿ ಇಂತಹ ಚಟುವಟಿಕೆಗಳೆನ ಚಟುವಟಿಕೆಗಳನ್ನು ನಾವು ದಿನನಿತ್ಯವಾಗಿ ಮಾಡ್ತಾ ಓದು ಹೋದ್ವಿ ಅಂದರೆ ಮುಂದಿನ ದಿನಗಳಲ್ಲಿ ದುಷ್ಪರಿಣಾಮವನ್ನು ಎದುರಿಸ್ಬೇಕಾಗುತ್ತೆ ಅಂತಾನೆ ಹೇಳ್ಬಹುದು ಯಾಕೆಂದರೆ ಈ ಪದ್ದತಿಗಳು ಯಾವುವೂ ಸಹ ನಮ್ಮ ದೇಶಿಯ ಪದ್ದತಿಗಳು ಅಲ್ಲವೇ ಅಲ್ಲ ಇವು ವಿದೇಶಿಯರಿಂದ ಬಂದಿರುವಂತಹ ವಿದೇಶಿಯರಿಂದ ವಿದೇಶಿಯರನ್ನು ನೋಡಿ ಅನುಸರಿಸಿರುತ್ತಿರುವಂತಹ ಪದ್ದತಿಗಳಾಗಿರೋದ್ರಿಂದ ನಮ್ಮ ದೇಶಿಯತೆಯನ್ನು ನಾವು ಎಲ್ಲೋ ಒಂದು ಕಡೆ ಕಳ್ಕೊಳ್ತಾ ಇದ್ದೀವಿ ಅಂತ ನನ್ಗೆ ಅನಿಸುತ್ತೆ ಇನ್ನೂ ನಗರಗಳಲ್ಲಿಗೆ ನಗರಗಳಿಗೆ ಬಂದಾಗ ಮತ್ತು ಹಳ್ಳಿಗಳಿಗೆ ಹೋಲಿಕೆ ಮಾಡಿದಾಗ ನಗರದ ಜನರು ದೂಷಣೆ ಮಾಡ್ತಾರೆ ಹಳ್ಳಿಗಳಲ್ಲಿ ಅವರಿಗೆ ಬೆಳವಣಿಗೆಯಿರಲ್ಲ ಅಂದರೆ ಅಭಿವೃದ್ದಿಯಾಗಿಲ್ಲ ಮತ್ತು ನಾಗರಿಕತೆನೇ ಇಲ್ಲ ಅನ್ನೊದನ್ನ ನಾವು ಕೇಳಿರ್ತೀವಿ ಯಾಕೆಂದರೆ ಇಂತಹ ಪದ್ದತಿಗಳನ್ನು ಅನುಸರಿಸೋದ್ರಿಂದ ನಮ್ಮ ನಾಗರಿಕತೆ ಅಭಿವೃದ್ದಿಯಾಗಿದೆ ಅಂತ ನಾವು ಹೇಳಕ್ ಬರೋಲ್ಲ ಇದ್ಯಾವುದೂ ಮಿತಿಮೀರಿದ ನಾಗರಿಕತೆ ಅನಿಸುತ್ತೆ ಯಾವುದೇ ಆದರೂ ಸಹ ಒಂದು ಮಿತಿ ಒಳಗೆ ಇರಬೇಕು ಅದು ಮಿತಿ ಮೀರಿದರೆ ಅಮೃತನು ವಿಷ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಇಂತಹ ಪದ್ಧತಿಗಳಿಂದ ಜನರು ಆದಷ್ಟು ದೂರ ಇರೋಕ್ಕೆ ಪ್ರಯತ್ನ ಮಾಡಬೇಕು ಯಾಕೆ ಅಂತಂದರೆ ಇದು ಸಮಾಜದ ಮೇಲೂ ಸಹ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಮತ್ತು ನಮ್ಮ ಆರೋಗ್ಯದ ಮೇಲೂ ಸಹ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಇಂತಹ ಪದ್ದತಿಗಳನ್ನು ಅಂದರೆ ಕ್ಲಬ್ಗಳಿಗೆ ಹೋಗೊದಾಗಿರ್ಬೌದು ಮದ್ಯ ಸೇವನೆ ಆಗಿರ್ಬೌದು ದೊಡ್ಡ ದೊಡ್ಡ ಸಂಭ್ರಮಾಚರಣೆಗಳನ್ನು ಮಾಡುವಂತಹದ್ದು ಕೇವಲ ಕ್ಷಣಿಕ ಸುಖವನ್ನು ನಮಗೆ ಕೊಡುತ್ತೆ ಯಾವಾಗಲೂ ಸಹ ನಮಗೆ ಅದು ದೀರಕ ದೀರ್ಘಕಾಲದ ಸುಖವನ್ನಂತೂ ಹು ಕೊಡೋದಿಲ್ಲ ಯಾಕೆಂದರೆ ನಮ್ಮ ದೇಶದಲ್ಲಿ ನಮ್ಮ ಭಾರತ ಹಳ್ಳಿಗಳ ರಾಷ್ಟ್ರ ಆಗಿರೋದರಿಂದ ಮತ್ತು ಸಂಪ್ರದಾಯದ ಸಂಪ್ರದಾಯವನ್ನು ಉಳ್ಳಂತಹ ರಾಷ್ಟ ಆಗಿರೋದ್ರಿಂದ ಹಿಂದಿನ ಕಾಲದಿಂದನೂ ಏನು ಇಂತಹ ಪದ್ದತಿಗಳು ಯಾವುವೂ ಸಹ ಬಂದಿರಲಿಲ್ಲ ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಇಂತಹ ಯಾವುದೇ ಆಚಾರ ವಿಚಾರ ಅಂದರೆ ಆಚರಣೆ ವಿಚ್ ಇಲ್ಲದೆ ನೂರು ವರ್ಷ ಎಲ್ಲ ಬದುಕ್ತಾ ಇದ್ದರು ನೆಮ್ಮದಿಯುತ ಬಾಳನ್ನು ಬಾಳ್ತಾ ಇದ್ದರು ಆದರೆ ಪ್ರಸ್ತುತ ಆಧುನಿಕ ಉತ್ತರ ಕಾಲಘಟ್ದಲ್ಲಿ ನಾವೇನು ಇದ್ದೀವಿ ಈ ಕಾಲಘಟ್ಟದಲ್ಲಿ ಇಂತಹ ಕ್ಲಬ್ಗೋಗಿರ್ಬೌದು ಮದ್ಯ ಸೇವನೆಯಾಗಿರ್ಬೌದು ತುಂಬ ಅತಿಯಾದ ಮನೋರಂಜನೆ ಮಾಡೋದರಿಂದ ಯಾವುದೇ ಅನುಕೂಲ ಇಲ್ಲ ಅಂತಾನೆ ಹೇಳ್ಬಹುದು ಅದು ಕ್ಷಣಿಕಕ್ಕೆ ಮಾತ್ರ ನಮಗೆ ಅನುಕೂಲ ಅಂತ ಅನಿಸ್ಬೌದು ಅದರಿಂದ ಯಾರಿಗೂ ಸಹ ಒಂದು ಅನುಕೂಲ ಆಗೋಲ್ಲ ಅಂತಾನೆ ಹೇಳ್ಬಹುದು ಯಾಕೆಂದರೆ ನಗರದ ಜನರು ಹೇಳ್ತಾರೆ ಹಳ್ಳಿ ಜನರಿಗೆ ಇವುಗಳ ಪರಿವೇ ಇರೋದಿಲ್ಲ ಅಂತ ಹಳ್ಳಿಗಳ ಹಳ್ಳಿಯ ಜನರೂ ಸಹ ಇವುಗಳಿಂದ ತುಂಬ ದೂರ ಇರೋಕ್ಕೆ ಪ್ರಯತ್ನ ಮಾಡ್ತಾರೆ ಯಾಕೆಂದರೆ ಇವು ಆದಷ್ಟು ಒಳ್ಳೆಯ ಆಸ್ಪಿಟ್ಸನ್ನ ನಮಗೆ ಕೊಡೋದಿಲ್ಲ